ನಮ್ಮ ಹಳ್ಳಿಯದು ಗ್ರಾಮ ದೇವತೆ ಶ್ರೀ ದೇವೀರಮ್ಮ ಇವ್ರದ್ದು ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಅಂದರೆ ಪೂಜಾ ವಿಧಿ ವಿಧಾನಗಳನ್ನೆಲ್ಲ ಕ್ರಮಬದ್ಧವಾಗಿ ಮಾಡ್ತಾರೆ ದೇವೀರಮ್ಮನ ದೇವಸ್ಥಾನವನ್ನು ಸಪ್ತಮಾತೃಕೆಯರ ಸನ್ನಿಧಿ ಎಂದು ಪ್ರಸಿದ್ಧವಾಗಿ ಕರಿತಾರೆ ಜಾತ್ರೆ ಮಹೋತ್ಸವವನ್ನು ಪೂರ್ವ ಕಾರ್ಯಕ್ರಮಗಳು ಪೂಜಾ ವಿಧಾನಗಳನ್ನ ಅಚ್ಚುಕಟ್ಟಾಗಿ ಆರಂಭಿಸ್ತಾರೆ ಶಾಂತಿ ಹೋಮ ಪೂಜೆಗಳನ್ನು ಮಾಡ್ತಾರೆ ಮತ್ತು ಆ ಅಮ್ಮನೋರಿಗೆ ಕಂಕಣಶಾಸ್ತ್ರ ಬಳೆ ಶಾಸ್ತ್ರ ಬಸವಣ್ಣನ ಹೋಮ ಗರುಡಗಂಬದ ಪೂಜೆ ಮತ್ತು ಅಭಿಷೇಕ ವೀರಗಾಸೆ ಕರಡಿ ವಾದ್ಯ ಮತ್ತು ಅಮ್ಮನವರಿಗೂ ಹೂವಿನ ಅಲಂಕಾರ ಸೇವೆ ಮಾಡಿಸ್ತಾರೆ ಮುಡಿ ಸೇವೆ ಮಾಡ್ತಾರೆ ಮತ್ತು ಮಹಾಮಾರಿ ಇವುಗಳನ್ನೆಲ್ಲ ಮಾಡಿ ತುಂಬ ವಿಧಿಬದ್ಧವಾಗಿ ಆಕೆ ಪೂಜೆಯನ್ನು ಮಾಡ್ತಾರೆ